ಸಾಮಾನ್ಯವಾಗಿ ರಾಸಾಯನಿಕ ಕೀಟನಾಶಗಳನ್ನು ಪ್ಲ್ಯಾಂಟ್ಸ್ ಅಥವಾ ಗಿಡಗಳ ಮೇಲೆ ಮತ್ತು ಹಣ್ಣಿನ ಮೇಲೆ ಸಿಂಪಡಿಸುತ್ತಾರೆ ಇದನ್ಯಾಕೆ ಮಾಡ್ತಾರೆ ಅಂದರೆ ಯಾವುದೇ ಕೀಟಗಳಿಂದ ನಮ್ಮ ಪ್ರಾಡಕ್ಟಾಗಿರೊ ಗಿಡಗಳು ನಾಶವಾಗದೇ ಇರಲಿ ಹಣ್ಣುಗಳು ಫಲವತ್ತವಾಗಲಿ ಯಾವುದೇ ಕ್ರಿಮಿಕೀಟಗಳಿಗೆ ಪೀಡಿತವಾಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ ಇದು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಹಣ್ಣು ಒಳ್ಳೆಯ ಫಲವತ್ತಾಗ್ಲಿ ದಪ್ಪವಾಗಿರಲಿ ಹಾಗೂ ಫಲ ಚೆನ್ನಾಗಿ ಬರಲಿ ಅಂತ ಮಾಡ್ತಾರೆ ಆದರೆ ಇದನ್ನು ನಿಟ್ಟಿನಲ್ಲಿ ತಲೇಲಿಟ್ಕೊಂಡು ಕೀಟಗಳನ್ನ ಗಿಡಗಳ ಮೇಲಾಗಲಿ ಹಣ್ಗಳ ಮೇಲಾಗಲಿ ಸಿಂಪಡಿಸಿದರೆ ಅದು ಮಣ್ಣಿನ ಮೇಲೂ ಬೀಳುತ್ತೆ ಈ ಥರ ಮಣ್ಣಿನ ಮೇಲೆ ಬಿದ್ದರೆ ಏನಾಗುತ್ತೆ ಅಂದರೆ ಈ ಮಣ್ಣು ನೆಕ್ಸ್ಟ್ ಮುಂದೆ ಬೇರೆ ಗಿಡ ಬೆಳ್ಯೋದಕ್ಕೆ ತೊಂದರೆ ಆಗುತ್ತೆ ಮಣ್ಣು ಫಲವತ್ತತೆನ ಕಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಮತ್ತು ಇದರಿಂದ ಬೇರೆ ನೆಕ್ಸ್ಟು ಹಾಕೋ ಗಿಡ ಒಳ್ಳೆ ಫಲ ಬರೋಲ್ಲ ಆ ಪ ಗಿಡಗಳ ಒಳ್ಗೂ ಹಣ್ಣು ಬಂದರೆ ಆ ಹಣ್ಣು ಆರೋಗ್ಯಕರವಾಗಿ ಇರೋದಿಲ್ಲ ಹೀಗೆ ಈ ಥರ ಹಣ್ಗಳ್ನ ತಿಂದರೆ ಅಥವಾ ತರಕಾರಿಗಳನ್ನ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗಿರುತ್ತೆ ಮತ್ತು ಬರುವಂತಹ ಪ್ರಾಡಕ್ಟ್ ಹಣ್ಣು ಆರೋಗ್ಯ ಕೊಡೋ ಬದಲು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅನಾನುಕ ಅನಾರೋಗ್ಯನ ಮಾಡಿ ಜನಗಳ ಜೀವ ಚೆನ್ನಾಗಿರಲ್ಲ ಹಾಗೂ ಈ ಥರ ಗಿಡಗಳು ಈ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಪೆಸ್ಟಿಸೈಡ್ಸ್ ಆಗಿರ್ಬೋದು ವೈರೋಸೈಡ್ಸ್ ಆಗಿರ್ಬೋದು ರಾಸಾಯನಿಕ ಕ್ರಿಮಿನಾಶಗಳಲ್ಲಿ ಥರ ಥರ ಇರ್ತವೆ ಕೆಲವು ಕ್ರಿಮಿಗಳು ಕಣ್ಣಿಗೆ ಕಾಣಿಸುತ್ತೆ ಕೆಲವು ಕಾಣಿಸಲ್ಲ ಅಂದರೆ ವೈರಸ್ಸು ಬ್ಯಾಕ್ಟೀರಿಯಾ ಈ ಥರ ಕಾಣಿಸ್ದೆ ಇರೋ ಕ್ರಿಮಿಗಳಿದ್ದರೆ ಹುಳಗಳು ಹುಪ್ಟೆಗಳು ಅಂತಹ ಕಣ್ಣಿಗೆ ಕಾಣಿಸುವ ಕ್ರಿಮಿಗಳು ಇರ್ತವೆ ಈ ಥರ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನ ಬಳಸೋದ್ರಿಂದ ಆ ಸ್ಥಳದಲ್ಲಿರುವಂತಹ ಪ್ರಾಣಿಗಳು ಯಾವ ಬರ್ತಾವೆ ಈ ಹಸು ಜೆ ಅಥವಾ ಜಿಂಕೆ ಇರ್ಬೋದು ಅಥವಾ ಮೇಕೆ ಕುರಿ ಈ ಥರ ಚಿಕ್ಕ ಚಿಕ್ಕ ಈ ಥರ ಮನೆಯಲ್ಲಿ ಸಾಕುವಂತಹ ಪ್ರಾಣಿ ಅಥವಾ ವೈಲ್ಡ್ ಅನಿಮಲ್ಸ್ ಈ ಪ್ರಾಣಿಗಳು ಬಂದು ಈ ಗಿಡಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ ಈ ಥರ ಗಿಡಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದಾಗ ಏನಾಗುತ್ತೆ ಅಂದರೆ ಅವುಗಳಿಗೂ ಆರೋಗ್ಯ ಹಾಳಾಗುತ್ತೆ ಅವುಗಳಿಗೂ ಕೆಲವು ಡಿಸೀಸ್ ಅಥವಾ ಡಿಸಾರ್ಡರ್ ಡೆವಲಪ್ಪಾಗುತ್ತೆ ಸೊ ಈ ಥರ ಡಿಸೀಸನ್ನ ಹೇಗಾದ್ರು ಮಾಡಿ ತಡೀಬೇಕು ಅಂದರೆ ರಾಸಾಯನಿಕ ಕ್ರಿಮಿನಾಶಗಳನ್ನ ಬಿಟ್ಟು ಗೊಬ್ಬರಗಳು ಅಥವಾ ನಾವೇ ಸ್ ಮನೆಯಲ್ಲಿ ಅಥವಾ ನಮ್ಮ ಹೊಲದಲ್ಲಿ ತಯಾರಾಗುವಂತಹ ಕ್ರಿಮಿನಾಶಗಳನ್ನು ಯೂಸ್ ಮಾಡ್ಬೋದು ಅದು ಇವಾಗಿನ ಆರ್ಗಾನಿಕ್ ಅಂತ ಕರಿತಾರೆ ಅದನ್ನು ಯೂಸ್ ಮಾಡಬೇಕು ಈ ಥರ ಕೀಟನಾಶಕಗಳು ರಾಸಾಯನಿಕ ಕೀಟನಾಶಗಳನ್ನು ಬಳಸಿ ಮಣ್ಣಿನ ಮೇಲೆ ಅಥವಾ ಗಿಡಗಳ ಮೇಲೆ ಸಿಂಪಡಿಸಿದರೆ ಮಣ್ಣಿನ ಒಳಗಡೆ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾ ಈ ಗಿಡಗಳು ಬೆಳ್ಯೋದಕ್ಕೆ ಗಿಡಗಳು ಮಣ್ಣನ್ನು ಹಿಡ್ಕೊಳ್ಳೋಕ್ಕೆ ನೀರನ್ನು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡೋದಕ್ಕೆ ಅಂತಲೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತವೆ ರೈಬೋಸೋಮ್ ಆ ಥರ ಎಲ್ಲ ಇರ್ತವೆ ರೈಸೊಯ್ನಾಡ್ಸ್ ಇಂಥ ಕೆಲವೊಂದು ಬ್ಯಾಕ್ಟೀರ್ಯಾಗಳು ಇರ್ತವೆ ಆಲ್ಗೆಗಳಿರ್ತವೆ ಫಂಗೈಗಳಿರ್ತವೆ ಇವೆಲ್ಲ ಗಿಡ ಬೆಳ್ಯೋದಕ್ಕೆ ಫಲವತ್ತತೆ ಆಗೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಿಡಿಯೋ ಶಕ್ತಿ ಬರಲಿ ಗಿಡಗಳ್ಗೆ ನಿಲ್ಲೋ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಇಂಥ ಒಳ್ಳೆಯ ಬ್ಯಾಕ್ಟೀರ್ಯಾ ಒಳ್ಳೆಯ ಹಾಲ್ಗೆಗಳು ಇರ್ತವೆ ಇದೆಲ್ಲ ನಾಶ ಆಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಈ ಪದೇ ಪದೇ ಈ ಥರ ರಾಸಾಯನಿಕ ಕ್ರಿಮಿಕಿನಾಶಗಳನ್ನ ಯು ಬಳಕೆ ಮಾಡಿ ಮಾಡಿ ಹುಳಗಳು ಅದಕ್ಕೆ ರೆಸಿಸ್ಟೆನ್ಸನ್ನ ಡೆವಲಪ್ ಮಾಡ್ಕೊಂಬಿಡ್ತಾವೆ ಅಂದರೆ ನಾವೆಷ್ಟೇ ಕೀಟನಾಶಕ ಯೂಸ್ ಮಾಡಿದ್ದರೂ ಬಳಸಿದ್ದರೂ ಅದರಿಂದ ಏನೇ ಪ್ರಯೋಜನಗಳು ಆಗೋಲ್ಲ ಕೆಲವೊಂದ್ಸತಿ ಅವು ಅಡಿಕ್ಟ್ ಆಗಿಬಿಡ್ತವೆ ಬಂದರೂ ಪರ್ ಈಗ ಎಕ್ಸಾಂಪಲ್ ಡಿ ಡಿ ಟಿ ಪೌಡರನ್ನ ನಾವು ಯೂಸ್ ಮಾಡಿ ಮಾಡಿ ಡಿ ಡಿ ಟಿ ಪೌಡರ್ ಯೂಸ್ ಮಾಡಿದ್ರೆ ಈಗ ಕೆಲವು ತಳಿಗಳ ಏನಂತಾರೆ ಕೆಲವು ತಳಿಗಳ ಇನ್ಸೆಕ್ಟ್ಸ್ ಹುಳಗಳು ಸಾಯೋದಿಲ್ಲ ಬದಲಾಗಿ ಅವತ್ರನೇ ಊಟ ಮಾಡಿಕೊಂಡು ಬೆಳಿತಾವೆ ಇದಲ್ಲಿ ಇದನ್ನು ಸೈನ್ಸಲ್ಲಿ ರಿಸರ್ಚ್ ಮಾಡಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಹೀಗಾಗಿ ರಾಸಾಯನಿಕ ಕೀಟನಾಶಗಳನ್ನ ಯೂಸ್ ಮಾಡೋದರ ಬದಲು ಮನೆ ಇದರಲ್ಲೇ ನಮ್ಮ ಹೊಲದಲ್ಲೇ ತಯಾರಾಗುವಂತಹ ಬಯೋ ಇನ್ಸೆಕ್ಟಿಸೈಡ್ಸ್ ಅಂತಾರೆ ಅಂದರೆ ರಾಸಾಯನಿಕವಾಗಿ ಡೆವಲಪ್ ಮಾಡ್ದಿರ ಹೊಲದಲ್ಲೇ ಈ ಸೆಗಣಿ ಆಗಿರ್ಬೋದು ಕಸ ಆಗಿರ್ಬೋದು ಇದರಿಂದ ಡೆವಲಪ್ ಮಾಡುವಂತಹ ಕ್ರಿಮಿನಾಶಗಳು ಗೊಬ್ಬರಗಳ್ನ ಹಾಕಿ ಗಿಡನ ಬೆಳೆಸಬೇಕು ಅಂತ ಕೇಳ್ಕೋತೀನಿ ಇದು ನನ್ನ ನಿದರ್ಶನ